ಹಿರಿಯರು ಸಾಮಾನ್ಯವಾಗಿ ಕವಡಿ ಆಡೋದು ಆಮೇಲೆ ಲಗೋ ಕವಡಿ ಆಡೋದು ಮತ್ತು ಚಾವಿ ಆಡೋದು ಕುತ್ಕಂಡಾಗೆಲ್ಲಾ ಆಟ ಆಡ್ತಾರೆ ಹಿರಿಯರು ಮತ್ತು ಸಣ್ಣ ಮಕ್ಳೆಲ್ಲಾ ಆಟ ಆಡೋದಂತೇಳಿದರೆ ಕ್ರಿಕೇಟು ವಾಲಿಬಾಲು ಕಬ್ಬಡ್ಡಿ ರನ್ನಿಂಗ್ ರ್ಯಾಸ್ ಎಲ್ಲ ಆಟ ಆಡ್ತಾರೆ ಆದರೆ ಹಿರಿಯರಿಗೆ ಸಮಯ ಹೋಗ್ಬೇಕು ಅನ್ನೋದೋಕೋಸ್ಕರ ಅದು ಚಾವಿ ಅಂತೇಳಿಕ ಆಡ್ತಾರೆ ಚಾವಿ ಅದನ್ನ ಆಟ ಆಡ್ತಾರೆ ಮತ್ತು ಕೆಲೊಬ್ರೆಲ್ಲ ವಯಸ್ಕರರು ವಯಸ್ಕರರು ಅಂತೆಳಿದರೆ ವಾಲಿಬಾಲ್ ಆಡ್ತಾರೆ ರಿಂಗ್ಬಾಲ್ ಆಡ್ತಾರೆ ಮತ್ತು ಫುಟ್ಬಾಲ್ ಆಡ್ತಾರೆ ಎನರ್ಜಿ ಇರ್ಬೇಕಂತೇಳಿದರೆ ಆಟ ಆಟ ಆಡ್ತಾರೆ ಮತ್ತು ವಾಕ್ ಮಾಡ್ತಾರೆ ಎಲ್ಲಾ ಮಾಡ್ತಾರೆ ಮತ್ತು ಸಣ್ಣ ಮಕ್ಳೆಲ್ಲ ಕ್ರಿಕೇ ಕ್ರಿ ಕ್ರಿಕೆಟಲ್ಲಿ ಆಟ ಆಡಬೇಕು ಅಂತೇಳಿ ಕೆಲೊಬ್ಬರು ಬಡವ್ರ ಮಕ್ಳು ಜಾಸ್ತಿ ಇರ್ತಾರೆ ಅಂದರೆ ಪುಟ್ಬಾಲ್ ಆಟ ಆಗಿರ್ಬೋದು ಅವರಿಗೆ ಮುಂದಕ್ಕೆ ಹೋಗಬೇಕು ಅಂತೆಳಿದರೆ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಸಮಾಜಿಕವಾಗಿಯೂ ಕೂಡ ಹಿಂದುಳಿದಿರ್ತಾರೆ ಅಂಥ ಮಕ್ಳಿಗೆ ಒ ಇ ಅಂದರೆ ಸಪೋರ್ಟ್ ಮಾಡುವಂಥವ್ರು ಇರ್ತಾರೆ ಅಂಥವ್ರು ಸಪೋರ್ಟ್ ಮಾಡಿ ನಮ್ಮ ಊರಲ್ಲಿರ್ತಕಂಥವ್ರು ಅಂದರೆ ಶ್ರೀಮಂತರು ಶ್ರೀಮಂತ ವರ್ಗದವರು ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಮೇಲಕ್ಕೆ ಎತ್ತಿದ್ದರೆ ನಮ್ಮೂರಿನ ಹೆಸರು ಕೂಡ ಬರತ್ತೆ ಮತ್ತು ನಮ್ಮ ಕರ್ನಾಟಕದ ಹೆಸ್ರು ಕೂಡ ಬರೋವಂಥ ಕೆಲಸ ಮಕ್ಕಳು ಕೂಡ ಮಾಡ್ತಾರೆ ಅನ್ನುವಂಥದ್ದು ನನ್ನ ಗಮನಕ್ಕಿರುವಂಥ ಒಂದು ವಿಷಯ ಹಾಂ ಮಕ್ಕಳು ಅವರು ಆಟ ಆಡ್ತಾರೆ ಇದು ಫುಟ್ಬಾಲ್ ಆಟ ಇಲ್ಲಿ ಫುಟ್ಬಾಲ್ ಪ್ಲೇಯರ್ಸ್ ಇದ್ದಾರೆ ಅವರಿಗೆ ಸಪೋರ್ಟ್ ಇಲ್ಲ ಅಂದರೆ ಆರ್ಥಿಕವಾಗಿ ಸಪೋರ್ಟ್ ಇಲ್ಲ ಅವರಿಗೆ ಬೇರೆ ಅಕಡಮಿಕ್ ಕಲ್ಸ್ಬೇಕು ಅಕಡಮಿ ಕಲ್ಸ್ಬೇಕು ಅಂತೆಳಿದರೆ ಅದಕ್ಕೆ ಬೆಂಬಲ ಬೇಕು ಆರ್ಥಿಕವಾಗಿ ಅಂದರೆ ದುಡ್ಡು ಕಟ್ಟಿ ಅಕಾಡಮಿಗೆ ಕಲ್ಸ್ಬೇಕು ಆ ರೀತಿಯಲ್ಲಿ ಕಸ್ಲಿಕಾಗ್ದೆ ಇರುವಂಥ ಎಷ್ಟೋ ಮಕ್ಕಳು ಇಲ್ಲಿ ಇದ್ದಾರೆ ಅಗ್ರಿ ಬೊಮ್ಮನ್ ಹಳ್ಳಿಯಲ್ಲಿ ಅಂತ ಮಕ್ಳಿಗೆ ಸರ್ಕಾರ ಕೂಡ ಗಮನ ಹರ್ಸಿದ್ದರೆ ಅವ್ರ ಮಕ್ಕಳ ಭವಿಷ್ಯ ಕೂಡನು ರೂಪಿ ರೂಪಿಸಬಹುದು ಅಂತ ಅನ್ನೋವಂಥದ್ದು ನನ್ನ ಅಭಿಪ್ರಾಯ ಮತ್ತು ಇನ್ನೂ ಹೇಳ್ಬೇಕು ಅಂದರೆ ಹೆಚ್ಚಾಗಿ ರನ್ನಿಂಗ್ ರೇಸ್ ಅಲ್ಲಿ ರನ್ನಿಂಗ್ ರೇಸ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಲವಾರು ಜನ ಮುಂದ್ವರ್ದಿದ್ದಾರೆ ಅಂಥವ್ರಿಗೆ ಬೆಂಬಲ ಎಷ್ಟೋ ಬಡ ಕುಟುಂಬದವರೇ ಜಾಸ್ತಿ ಹಳ್ಳಿಯಲ್ಲಿ ಹುಟ್ಟಿ ಹುಟ್ಟಿರ್ತಕಂಥವ್ರೆ ಜಾಸ್ತಿ ರಾಜ್ಯಪ್ರಶಸ್ತಿ ತಗೊಂಡಿದ್ದಾರೆ ಮತ್ತು ಸ್ಟೇಟ್ ಲೆವೆಲ್ ಪ್ರಸಸ್ತಿ ತಗೊಂಡಿದ್ದಾರೆ ಮತ್ತು ನ್ಯಾಷನಲ್ ಪ್ರಶಸ್ತಿ ಕೂಡನು ತಗೊಂಡಿರುವಂಥದ್ದು ಉದಾಹರಣೆಯಾಗಿ ನಾವು ನೋಡ್ತೀವಿ ಮತ್ತು ಇಲ್ಲಿ ಇನ್ನು ಹಲವಾರು ಹಿರಿಯರು ಸುಮ್ ಸುಮ್ನೆನೆ ಟೈಮ್ ಪಾಸ್ ಮಾಡೋಕೋಸ್ಕರನೆ ಬೇರೆ ಬೇರೆ ಆಟ ಆಡ್ತಾರೆ ಅಮೇಲೆ ಅಲ್ಲಿ ಇಸ್ ಬೇರೆ ಬೇರೆ ಆಟ ಆಡ್ಬೇಕಂದರೂ ಕೂಡನು ಮತ್ತು